ಹಾಂ ಹಲೋ ಯಾರಪ್ಪಾ ಹಾಂ ಕ್ಲಿನಿಕ್ ರೀ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಮ್ಮದು ಕ್ಲಿನಿಕು ತಿಮ್ಮಪುರಿ ಚೌಕ್ ಹತ್ರ ಇದೆ ಮಕ್ಕಳ ಡಾಕ್ಟ್ರ್ ಇದ್ದೀವಿ ಹಾಂ ಏನಾಗ್ಯಾದೆ ಅಪ್ಪ ಏ ದೊಡ್ಡವರಾ ಆಂ ಹಾಂ ದೊಡ್ಡವ್ರು ಐತನ್ ಅಂದರೆ ಬನ್ರಿ ಬರೀ ಬೆನ್ನು ನೋವು ಕಾಲು ನೋವು ಕೈ ನೋವು ಅಷ್ಟೇನಾ ಮತ್ತೆ ಏನಾದರೂ ಬೇರೆ ಪ್ರಾಬ್ಲಮ್ ಇದೆ ಶುಗರು ಬಿ ಪಿ ಅದು ಏನಾದ್ರೂ ಇದೆಯಾ ನಿಮ್ಗೆ

ಹಾಂ ಬಂದಮೇಲೆ ನೀವೆಲ್ಲ ರಕ್ತ ಪರೀಕ್ಷೆ ಮಾಡಿಸ್ಬೇಕು ಆಮೇಲೆ ಕೆಮ್ಮು ಇದ್ದರೆ ಎಕ್ಸ್ರೇ ಮಾಡಿಸ್ಬೇಕು ಆಮೇಲೆ ಬಿ ಪಿ ಶುಗರ್ ಇತ್ತು ಅಂದ್ರೆ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಬಿ ಪಿದು ಬಿ ಪಿ ನೋಡಬೇಕು ಆಮೇಲೆ ಬಿ ಪಿಯ ಲೆವಲ್ ಹೈ ಬಿ ಪಿ ಇತ್ತಂದರೆ ಇ ಸಿ ಜಿ ಮಾಡ್ತೀವಿ ಆಮೇಲೆ ನಿಮ್ಗೆ ಏನು ಬಿ ಪಿ ಜಾಸ್ತಿ ಇತ್ತಂದರೆ ಇವು ಟ್ಯಾಬ್ಲೇಟ್ಸ್ ಕೊಡ್ತೀವಿ ನೀವು ಬಂದು ನಮ್ಮ ಹತ್ರ ಭೇಟಿ ಆದಿರಿ ಅಂದರೆ ನಿಮ್ಗೆ ಎಲ್ಲ ಚಕಪ್ ಮಾಡ್ಸ್ತೀವಿ ಫೀಸ್ ಅಂದರೆ ಇದು ಬ್ಲಡ್ ಟೆಸ್ಟ್ದು ಬೇರೆ ಆಮೇಲೆ ನಮ್ಮದು ನಮ್ಮ ಫೀಸ್ ಬೇರೆ ಆಮೇಲೆ ನಿಮ್ಗೆ ಮೆಡಿಸಿನ್ದು ಅದೆಲ್ಲ ನಮ್ಮ ಹತ್ರನೇ ಮೆಡಿಸನ್ದು ಇದು ಇದೆ ಷಾಪ್ ಇದೆ ಅಲ್ಲಿ ಮೆಡಿಸನನ್ನ ನೀವು ತೊಗೊಬೋದು ಹಾಂ ಹಾಂ ಕ್ಲಿನಿಕ್ಕಲ್ಲಿ ನೀವೇನು ಬ ಕರೆಕ್ಟ್ ಟೈಮ್ ಬಂದು ಇಲ್ಲಿ ನೀವು ಅಲ್ಲಿ ಓ ಪಿ ಡ್ಯಾಗ ಒಬ್ಬ ಮನುಷ್ಯ ಕುಂತಿರ್ತಾನೆ ಆ ಮನ್ಷಂಗೆ ನೀವು ರಿಜಿಸ್ಟ್ರೇಷನ್ ಮಾಡಿ ಹೋಗ್ಬೇಕು ಯಾಕಂದರೆ ನೆ ನಿಮ್ಮ ನಂಬರ್ ಬರಬೇಕಾದ್ರೆ ಬಾ ಒಂದು ತಾಸು ದೇಡ್ ತಾಸು ಎರಡು ತಾಸು ಬೇಕಾಗ್ತದೆ ಭಾಳ ಜನ ಇರ್ತಾರೆ ನಮ್ಮ ಹತ್ರ ಸೀರ್ಯಲ್ ನಂಬರ್ ಪ್ರಕಾರ ಬಿಡ್ತಾರೆ ಒಳಗಡೆ ಅದಕ್ಕೆ ನೀವು ಬೇಗ ಬಂದು ಮ ಅಲ್ಲಿ ಮ ಅವ್ನ ಹತ್ರ ಹೆಸ್ರ್ ಬರೆಸಿ ಫೀಸ್ ಕೊಟ್ಟು ಹೋಗ್ಬೇಕು

ಆಂ ಹಾಂ ಹಾಂ ನಿಮಗೆ ಚೆನ್ನಾಗಿ ಆದಮೇಲೆ ಬೇಕಾದರೆ ನೀವು ಇವು ಕಡಿಮೆ ಫೀಸ್ ತೊಗೊಳ್ತೀವಿ ಆಮೇಲೆ ನೀವು ಚೆನ್ನಾಗಿ ಆದಮೆಲೆ ಬೇಕಾದರೆ ನೀವು ಹೆಚ್ಚಿಗೆಯೂ ಮತ್ತೆ ಇದು ಮಾಡ್ಕೊಬೋದು ಕಂಟಿನ್ಯೂ ಆಗಿ ಬರ್ಬೋದು ಹದಿನೈದು ದಿನಕ್ಕೆ ಒಂದು ಸಲ ಬರ್ಬೋದು ಒಂದು ತಿಂಗ್ಳಿಗೆ ಒಂದು ಸಲ ಬರ್ಬೋದು ನಾವು ಟ್ಯಾಬ್ಲೆಟ್ ಕೊಟ್ಟಾಂಗೆ ಮೂರು ತಿಂಗ್ಳಿಗೆ ಒಂದು ಸಲ ಆರು ತಿಂಗ್ಳಿಗೆ ಒಂದು ಸಲ ಒಟ್ಟು ಚಕಪ್ ಮಾಡ್ಕೊತನೇ ಇರಬೇಕು ನೀವು ನಿಮ್ಮದು ವಯ್ಸು ಎಷ್ಟಪ್ಪಾ ಹಾಂ ಐವತ್ತು ಅಂದರೆ ಎಲ್ಲ ಮೂರು ತಿಂಗ್ಳು ಒಂದು ಸಲ ಟೆಸ್ಟ್ ಮಾಡಲೇಬೇಕು ಎಲ್ಲ ಯಾಕಂದ್ರೆ ಆಮೇಲೆ ಮತ್ತೆ ಹೇಳಕ್ಕಾಗಲ್ಲ ಲಾಸ್ಟ್ ಮೂಮೆಂಟಿನಲ್ಲಿ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಬಂದು ನೀವೆಲ್ಲ ಇದಾಗಿದ್ರ್ ಅಂದರೆ ಕಷ್ಟ ಆಗ್ತದೆ ಬಂದು ಭೇಟಿಯಾಗಿ ಆಮೇಲೆ ತೋರ್ಸ್ಕೊಂಡು ಹೋಗಿ ರೀ ಆಂ ಆಂ ಹ್ಞೂ